ಹಾಂ ನಮಸ್ತೆ ಮೇಡಮ್ ನಾನು ಇಲ್ಲಿ ಇಲ್ಲೇ ಸಾಗರದವ್ಳೇ ನನಗೆ ಇಲ್ಲಿ ತುಂಬ ಜನ ಹೇಳ್ತಾಯಿದ್ದರು ನೀವು ಏನೋ ಟ್ರೆಡಿಷ್ನಲ್ ಕುಕ್ಕಂತ ಒಬ್ಬರು ನಂಗೆ ನಂಬರ್ ಕೊಟ್ಟಿದ್ದರು ಹಾಂ ನನ್ನ ಕಡೆ ಅಂದರೆ ನಿಮ್ಮ ಕಡೆಯಿಂದ ನಂಗೊಂದು ಹೆಲ್ಪ್ ಬೇಕಿತ್ತು ಮೇಡಮ್ ನನ್ಗೆ ನೀವು ತುಂಬ ಚೆನ್ನಾಗಿ ರೆಸಿಪಿ ಮಾಡ್ತೀರ ಅಂತ ಹೇಳ್ತಿದ್ದರು ಆದರೆ ನನಗೆ ರಾಗಿ ರೊಟ್ಟಿ ಹೇಗೆ ಮಾಡುವುದಂತ ಸ್ವಲ್ಪ ಹೇಳ್ತೀರಾ ಹಾಂ ಮೇಡಮ್ ಹೇಳಿ

ಹಾಂ ಹಾಂ ಹಾಂ ಓಕೆ ಮೆಡಮ್

ಆಂ ಹಾಂ ಫಸ್ಟ್ ರಿಸಿ ಇದು ಹಾಂ ಹಾಂ ಹಾಂ ಹಾಂ ಹಾಂ ಹೌದು ಹಾಂ

ಹಾಂ ಹಾಂ ಹಾಂ ಓಕೆ ಮ್ಯಾಮ್ ಮೇಡಮ್ ಅದ್ರ ಜೊತೆ ಏನು ಹಚ್ಕೋ ತಿನ್ಬೋದು ಅಂದರೆ

ಹಾಂ ಅಂದರೆ ಥ್ಯಾಂಕ್ ಯು ಮೇಡಮ್ ಮತ್ತು ಇದು ಯೂಟೂಬಲ್ಲಿ ಅಂದರೆ ಬೇರೆ ಬೇರೆ ಥರ ರೆಸ್ಪಿ ಒಬ್ಬೊಬ್ರು ಒಂದೊಂದ್ ಥರ ನಾನು ಟ್ರೈ ಮಾಡಿದ್ದೆ ಒಂದು ಅಂದರೆ ಚೆನ್ನಾಗಿರ್ಲಿಲ್ಲ ಅಂದರೆ ಮಾ ಅವ್ರು ಹೇಳ್ಕೊಟ್ಟಿದ್ದ ಥರವೇ ಮಾಡ್ತಿದ್ದೆ ಆದರೆ ಇಲ್ಲಿ ಒಡ್ದೋಗುದು ಥರ ಆ ಥರ ಎಲ್ಲ ಆಗ್ತಿತ್ತು ಆದರೆ ನಿಮ್ಮ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ ಈಗ ಹೇಳ್ತೀವಿ ನಿಮಗೆ ಹಾಂ ಓಕೆ ಮೇಡಮ್ ಹಾಂ ಸರಿ ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ ಕಾಲ್ ಮಾಡ್ತೀನಿ

ತ್ಯಾಂಕ್ ಯು ಮೇಡಮ್